ನಮಸ್ಕಾರ ಸರ್ ಕೇವಲ ಮಹಿಳೆಯರು ಮಾತ್ರ ಅಡುಗೆ ಮಾಡಬೇಕು ಅಂತ ಏನಿಲ್ಲ ಪುರುಷರು ಕೂಡ ಮಾಡ್ಬೌದು ಯಾಕಂದರೆ ಮಹಿಳೆಯರು ಅಂದರೆ ಮಹಿಳೆಯರು ಫಸ್ಟಿಂದ ಬಂದಿರೋ ಪದ್ದತಿಯೇ ಅದು ಮಹಿಳೆಯರು ಮಾತ್ರ ಮಾಡ್ತಿದ್ದಾರೆ ಅಂತ ಮ ಪುರುಷರು ಕೂಡ ಮಾಡ್ತಾರೆ ಯಾರಿಗೆ ಮದುವೆಯಾಗಿರಲ್ಲವೋ ಅವರೇ ತಾನೇ ಮಾಡ್ಕೋಬೇಕು ಇನ್ನು ಬೇರೆ ಯಾರೂ ಬಂದು ಮಾಡಿಕೊಡೋದಿಲ್ಲ ಕೆಲವು ಕಡೆ ಏನಂದರೆ ಪುರುಷರು ಕೂಡ ಮಹಿಳೆಯರಿಗೆ ಸಹಾಯ ಮಾಡ್ತಾರೆ ಸಹಾಯ ಮಾಡೋದರಿಂದ ಮಹಿಳೆಯರಿಗೂ ಸ್ವಲ್ಪ ಖುಷಿಯಾಗುತ್ತೆ ಅವ್ರಿಗೂ ಕಷ್ಟ ಇರೋದಿಲ್ಲ ಕೆಲವು ಜನ ಏನಂದರೆ ಮಹಿಳೆಯರು ಕೆಲ್ಸಕ್ಕೆ ಹೋಗ್ತಿರ್ತಾರಲ್ಲ ಅವ್ರಿಗೆ ಎಲ್ಪ್ ಮಾಡಿದರೆ ಸ್ವಲ್ಪ ಅವ್ರ್ಗೂ ಆರಾಮಾಗೆ ಇರುತ್ತೆ ಸಹಾಯ ಮಾಡಿದ್ರೆ ಖುಷಿಯಾಗುತ್ತೆ ಎಲ್ಪ್ ಮಾಡ್ತಿದ್ದಾರನ್ನೋ ಖುಷಿ ಇರುತ್ತೆ ಕೆಲವೊಂದು ಕಡೆ ಬಾಯಸ್ ಏನಂದರೆ ಅವ್ರಷ್ಟಕ್ಕೆ ಅವರೇ ಮಾಡ್ಕೋಬೇಕು ಬ್ಯಾಚುಲರ್ಸ್ ಅಲ್ವಾ ಇನ್ನು ಬೇರೆ ಯಾರೂ ಬಂದು ಮಾಡಿಕೊಡೋದಿಲ್ಲ ನಮ್ಮ ಮನೇಲಿ ಬಾಯ್ಸ್ ಅಂದರೆ ಪುರುಷರಂದರೆ ನಮ್ಮ ಅಣ್ಣ ಮಾತ್ರ ಮಾಡ್ತಾರೆ ಇನ್ನು ನಮ್ಮ ಅಪ್ಪ ಅವರು ಅವರವ್ರ ಹೆಂಡ್ತೀರಿಗೆ ಎಲ್ಪ್ ಮಾಡ್ತಾರಷ್ಟೇ ಇನ್ನು ನಾವು ಮಾಡುವಾಗ ನನ್ನ ತಂಗಿಯರು ಇನ್ನು ನಾನು ನಮ್ಮ ಅಕ್ಕ ಅವ್ರು ಮಾತ್ರ ಎಲ್ಪ್ ಮಾಡ್ಕೊಂತೀವಿ ಅಷ್ಟೇ ತ್ಯಾಂಕ್ ಯು ಸರ್